ಕರ್ನಾಟಕ ರಾಜ್ಯದ್ದು ನಗರ ಸಂಸ್ಕೃತಿ ಮತ್ತು ಗ್ರಾಮ ಸಂಸ್ಕೃತಿ ಎರಡರ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ ಅದು ಹೇಗೆ ಅಂತಂದ್ರೆ ಅವ್ರುಗಳು ತೊಡೋ ಅಂತಹ ಬಟ್ಟೆ ಇರಬಹುದು ಅವ್ರುಗಳು ಇರೋ ಅಂತಹ ಆಶ್ರಯದ ಇದಿರಬಹುದು ನಡವಳಿಕೆಗಳಿರಬಹುದು ಅಥವಾ ಅವ್ರು ತಿನ್ನೋ ಆದ ಆಹಾರ ಪದಾರ್ಥಗಳಿರಬಹುದು ಅವರು ಹಬ್ಬ ಆಚರಿಸುವಂಥ ರೀತಿ ಇರಬಹುದು ಅವರು ಜನರನ್ನು ನಡೆಸ್ಕೊಳ್ಳೋ ರೀತಿ ಜನರ ಜೊತೆ ಬೆರೆಯೋ ರೀತಿ ಇರಬಹುದು ಜಾತಿ ಪದ್ಧತಿ ಅನ್ ಆ ಥರ ಹಲವಾರು ವಿಷಯಗಳಿವೆ ಈಗ ಒಂದೊಂದಾಗಿ ನೋಡೋಕ್ಕೆ ಬಂದರೆ ಮೊದಲಿಗೆ ಗ್ರಾಮದಲ್ಲಿ ಮತ್ತು ನಗರದಲ್ಲಿ ಇರುವಂತಹ ಆಶ್ರಯ ಹೇಗಿರ್ತಾರೆ ಜನರು ಮನೆಗಳ ಮನೆಗಳು ಹೇಗಿರತ್ತೆ ಅಂತ ಬಂದರೆ ಗ್ರಾಮಗಳಲ್ಲಿ ತುಂಬ ಜನ ಇನ್ನೂ ಗುಡಿಸ್ಲು ಹೆಂಚಿನ ಮನೆ ಈ ಥರದಲ್ಲೇ ಬದುಕ್ತಾ ಇದ್ದಾರೆ ಆದರೆ ನಗರದಲ್ಲಿ ಎಲ್ಲರೂ ಎರಡಂತಸ್ತಿನ ಮನೆ ಮೂರಂತಸ್ತಿನ ಮನೆ ಹಾಗೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಬದುಕ್ತಾ ಇದ್ದಾರೆ ಗುಡಿಸ್ಲಲ್ಲಿ ಇರುವಂತಹ ಜನರು ನಗರದಲ್ಲಿ ತುಂಬಾ ಕಡಿಮೆ ಇನ್ನು ಕೆಲವು ಗ್ರಾಮದಲ್ಲಿ ನಗರದಂತೆಯೇ ಒಂದಂತಸ್ತು ಎರಡಂತಸ್ತು ಮನೆಗಳು ಕಟ್ಕೊಂಡು ವಾಸಿಸೋರು ಇದಾರೆ ಆದರೆ ಗ್ರಾಮಗಳಲ್ಲಿ ಅಂಥ ಜನರು ತುಂಬಾ ಕಡಿಮೆ ಇನ್ನು ಉಡುಗೆ ತೊಡುಗೆ ಈ ಥರ ವಿಷ್ಯಕ್ಕೆ ಬಂದ್ರೆ ಗ್ರಾಮಗಳಲ್ಲೆಲ್ಲ ಮಹಿಳೆಯರು ಸೀರೆ ಉಡ್ತಾರೆ ಮಕ್ಕಳು ಉದ್ದ ಲಂಗ ಲಂಗ ದಾವಣಿ ಈ ಥರ ಬಟ್ಟೆಗಳನ್ನು ಹಾಕ್ತಾರೆ ಗ್ರಾಮದಲ್ಲಿ ಏನು ಪಾಶ್ಚಾತ್ಯ ಸಂಸ್ಕೃತಿಯ ಬಟ್ಟೆಗಳನ್ನು ಧರಿಸುವಂಥದ್ದು ಕಡಿಮೆ ಕಾಲೇಜಿಗೆ ಹೋಗಬೇಕಾದ್ರೆ ಬೇಕಾದರೆ ಹಾಕ್ಕೋತಾರೆ ಆದರೆ ಊರಲ್ಲಿ ಗ್ರಾಮದಲ್ಲಿ ಇರಬೇಕಾದ್ರೆ ಅಲ್ಲಿನ ರೀತಿಯ ಉಡುಗೆ ತೊಡುಗೆ ಧರಿಸ್ತಾರೆ ಆದ್ರೆ ನಗರಗಳಲ್ಲಿ ಹಾಗಲ್ಲ ನಗರಗಳಲ್ಲಿ ಮನೆಯಲ್ಲೂ ಅದೇ ಪಾಶ್ಚಾತ್ಯ ಸಂಸ್ಕೃತಿ ಬಟ್ಟೆಯೇ ಹಾಕ್ಕೋತಾರೆ ಹೊರಗಡೆ ಹೋಗಬೇಕಾದ್ರು ಕೂಡ ಆ ಥರಾನೇ ಹಾಕ್ಕೋತಾರೆ ಸೀರೆ ಉಡುವಂತಹ ಮಹಿಳೆಯರು ತುಂಬಾ ಕಡಿಮೆ ಎಲ್ಲೋ ಒಂದಷ್ಟು ಜನ ಹಬ್ಬಗಳಿಗೆ ಮಾತ್ರ ಸೀರೆ ಉಡ್ತಾರೆ ಆದರೆ ಹಬ್ಬಗಳಿಗೂ ಸೀರೆ ಉಡುವಂತಹವರು ತುಂಬಾ ಕಡಿಮೆ ಪಾಶ್ಚಾತ್ಯ ಸಂಸ್ಕೃತಿಯ ಬಟ್ಟೆಗಳನ್ನೇ ಜಾಸ್ತಿ ಇಷ್ಟಪಟ್ಟು ಅದ್ರ ಮೊರೆ ಹೊಕ್ಕೊಂಡು ಹಾಕ್ಕೊತ್ತಾ ಇದ್ದಾರೆ ಎಲ್ಲರೂ ಇನ್ನು ನಡ್ವಳ್ಕೆಗೆ ಬಂದ್ರೆ ಗ್ರಾಮದ ಜನರು ತುಂಬ ಸೌಜನ್ಯದಿಂದ ವರ್ತಿಸ್ತಾರೆ ಜನ್ರ ಜೊತೆ ಆದರ ಆತಿಥ್ಯದಿಂದ ನಡೆಸ್ಕೊತಾರೆ ಜನರನ್ನ ವಿನಯದಿಂದ ಮಾತಾಡಿಸ್ತಾರೆ ಆದ್ರೆ ನಗರಗಳಲ್ಲಿ ಹೇಗೆ ಅಂದರೆ ನಮ್ಮ ಪಕ್ಕದ ಮನೆಯವ್ರ ಹೆಸರೇ ನಮಗ್ ಗೊತ್ತಿರೋದಿಲ್ಲ ಗೊತ್ತಾ ಪಕ್ಕದ ಮನೆಯವರು ಅಂದರೆ ನಮಗ್ ಗೊತ್ತೇ ಇರಲ್ಲ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಾನೆ ಗೊತ್ತಿರಲ್ಲ ಆ ರೀತಿ ನಮಗೆ ಪಕ್ಕದ ಮನೆ ಜನರೇ ಗೊತ್ತಿರೋದಿಲ್ಲ ಇನ್ನು ನಯ ವಿನಯದಿಂದ ಮಾತಾಡ್ಸೋವಂಥದ್ದೆಲ್ಲ ಇರೋದೇ ಇಲ್ಲ ನಗರದಲ್ಲಿ ತುಂಬಾ ಕಡಿಮೆ ಅದು ಯಾರಾರು ಅಕಸ್ಮಾತ್ ರೋಡಲ್ಲಿ ಯಾರದ್ರೂ ಬಿದ್ದಿದ್ದರೆ ನಾವು ಅವ್ರು ಯಾಕೆ ಏನು ಎದ್ದೇಳ್ಸಕ್ಕೆ ಕೂಡ ಹೋಗೋಲ್ಲ ನಮಗ್ಯಾಕೆ ಅಂತ ಹೋಗಿಬಿಡ್ತೀವಿ ಆ ಥರ ಜನರೇ ನಗರದಲ್ಲಿ ಜಾಸ್ತಿ ಇನ್ನು ಹಬ್ಬ ಆಚರಿಸೋ ವಿಷಯಕ್ಕಂತ ಬಂದರೆ ಗ್ರಾಮಗಳಲ್ಲಿ ಹಬ್ಬ ಅಂತ ಅಂದರೆ ಆ ಸಂಭ್ರಮ ನೋಡೋದಕ್ಕೆ ತುಂಬ ಚೆನ್ನ ಇರುತ್ತೆ ಚೆನ್ನಾಗಿರುತ್ತೆ ತುಂಬಾ ಅವ್ರುಗಳು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಂಭ್ರಮ ಸಡಗರದಿಂದ ಹಬ್ಬದ ತಯಾರಿಯೆಲ್ಲ ಮಾಡಿಕೊಂಡು ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ಒಟ್ಟೊಟ್ಟಿಗೆ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡ್ತಾರೆ ಹಬ್ಬಾನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಆದರೆ ನಗರದಲ್ಲಿ ಬಂದರೆ ನಗರದ ಜನರಿಗೆ ಅಷ್ಟೊಂದು ಮನೆಯಲ್ಲಿ ಅಡಿಗೆ ಮಾಡಿ ಎಲ್ಲರು ಒಟ್ಟಿಗೆ ಏನು ಮನೆಗಳಲ್ಲಿರೋದೇ ಒಂದು ಇಬ್ಬರು ಜನ ಇರ್ತಾರೆ ಅಥವಾ ಮೂರು ಜನ ಇರ್ತಾರೆ ಒಟ್ಟು ಕುಟುಂಬ ಅನ್ನೋದು ನಗರಗಳಲ್ಲಿ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಒಟ್ಟಿಗೆ ಕೂತ್ಕೊಂಡು ಅವ್ರು ಊಟ ಮಾಡೋದು ಆ ಸಂಭ್ರಮ ಗ್ರಾಮದಕ್ಕೂ ನಗರದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಹೀಗೆ ಹಲವಾರು ವ್ಯತ್ಯಾಸಗಳು ನಗರ ಸಂಸ್ಕೃತಿ ಮತ್ತು ಗ್ರಾಮ ಸಂಸ್ಕೃತಿ ಮಧ್ಯೆ ಇರುತ್ತೆ